ನಾನು ಕೋಲಾರದಲ್ಲಿರುವ ಅಂತರ ಗಂಗೆ ಬೆಟ್ಟಕ್ಕೆ ಮತ್ತು ಕೋಟೆ ಲಿಂಗೇಶ್ವರಕ್ಕೆ ಹೋಗಲು ಕ್ಯಾಬನ್ನು ಬುಕ್ ಮಾಡಿದೆ ಕ್ಯಾಬ್ ಬುಕ್ ಮಾಡಿ ಎರಡು ಗಂಟೆ ಆಯಿತು ಕ್ಯಾಬ್ ಈಗಾಗಲೇ ಬಂದಿದ್ದರೆ ನಾನು ಅಂತರ ಗಂಗೆಯನ್ನು ನೋಡಿ ಹಿಂತಿರುಗಿ ಕೋಟೆ ಲಿಂಗೇಶ್ವರಕ್ಕೆ ಅರ್ಧ ದಾರಿ ತಲುಪುತ್ತಿದ್ದೆ ಆದರೆ ಕ್ಯಾಬ್ ಬರದ ಕಾರಣದಿಂದ ತುಂಬ ತಡವಾಗಿ ಹೋಗಿದೆ ಅದಕ್ಕಾಗಿ ನಾನು ಬುಕ್ ಮಾಡಿದ ಕ್ಯಾಬನ್ನು ನಾನು ಹೇಳಿದ ಸ್ಥಳಕ್ಕೆ ಕ್ಯಾಬಿನ ಚಾಲಕ ಬರಲಿಲ್ಲ ಕ್ಯಾಬಿನ ಚಾಲಕ ಫೋನ್ ಮಾಡಿದರೆ ಕರೆಯನ್ನು ಪಿಕ್ ಮಾಡುತ್ತಿಲ್ಲ ಆದ್ದರಿಂದ ನಾನು ನಿಮ್ಮ ಸಮಸ್ಯೆ ಗೆ ಕ್ಯಾಬಿನ ಚಾಲಕ ಮೇಲೆ ಕಂಪ್ಲೇಟ್ ನೀಡಬೇಕೆಂದು ನಿರ್ಧರಿಸುತ್ತಿದ್ದೇನೆ ಚಾಲಕನು ಫೋನ್ ಪಿಕ್ ಮಾಡದೇಯಿರುವ ಕಾರಣದಿಂದ ಕ್ಯಾಬ್ ರದ್ದು ಪಡಿಸಲು ತೀರ್ಮಾನಿಸುತ್ತಿದ್ದೇನೆ ನಾನು ಬುಕ್ ಮಾಡಿದ ಕ್ಯಾಬನ್ನು ಈಗಲೇ ಕ್ಯಾನ್ಸಲ್ ಮಾಡುತ್ತಿದ್ದೇನೆ ನಾನು ಪಾವತಿಸಿದ ಹಣವನ್ನು ನನಗೆ ರಿಟರ್ನ್ ಕೊಡಿ ನಾನು ಬೇರೆ ಯಾವುದಾದರು ಕ್ಯಾಬನ್ನು ಬುಕ್ ಮಾಡಿಕೊಳ್ಳುತ್ತೇನೆ ಈಗ ಬುಕ್ ಮಾಡಿರುವ ಕ್ಯಾಬನ್ನು ಕ್ಯಾಬಿನ ಚಾಲಕನು ನಾನು ಹೇಳಿದ ಸ್ಥಳಕ್ಕೆ ಬರದೇ ಇರುವ ಕಾರಣದಿಂದ ನಾನು ಹೋಗುವ ಸ್ಥಳಕ್ಕೆ ತಲುಪಲು ಸಾಧ್ಯವಾಗುತ್ತಿಲ್ಲ ಆದುದರಿಂದ ನಾನು ತುಂಬ ಬೇಜಾರಾಗಿ ನಾವು ಮಾಡಿದ ಕ್ಯಾಬನ್ನು ಕ್ಯಾನ್ಸಲ್ ಮಾಡುತ್ತಿದ್ದೇನೆ ದಯವಿಟ್ಟು ನನ್ನ ಹಣವನ್ನು ರಿಟರ್ನ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಕ್ಯಾಬನ್ನು ಬುಕ್ ಮಾಡಬಾರದು ಎಂದು ನಾನು ನಿರ್ಧರಿಸುತ್ತಿದ್ದೇನೆ ದಯವಿಟ್ಟು ನನ್ನ ನಾನು ಬುಕ್ ಮಾಡಿದ ಆರ್ಡರನ್ನು ಕ್ಯಾನ್ಸಲ್ ಮಾಡಿ ಕ್ಯಾಬನ್ನು ಕ್ಯಾನ್ಸಲ್ ಮಾಡಿ ನನ್ನ ಹಣವನ್ನು ರಿಟರ್ನ್ ಮಾಡಿ ಥ್ಯಾಂಕ್ ಯೂ